ನಮ್ಮ ಹಳ್ಳಿ ಬಗ್ಗೆ ಹೇಳಬೇಕು ಅಂತ ಅಂದರೆ ನಮ್ಮ ಹಳ್ಳಿಯ ಉದ್ಯಮ ಆಗಿರ್ಬೋದು ಅಲ್ಲಿ ಮಾಡುವಂತಹ ವ್ಯವಹಾರಗಳಾಗಿರ್ಬೋದು ಇಲ್ಲಿ ಎಲ್ಲ ಬಗ್ಗೆ ಹೇಳಬೇಕು ಅಂತ ಅಂದರೆ ನಮ್ಮ ಹಳ್ಳಿ ಬಂದ್ಬಿಟ್ಟು ಇದೊಂದು ಸಣ್ಣ ಹಳ್ಳಿ ನಮ್ಮ ಹಳ್ಳಿಯಲ್ಲಿ ಈಗ ನಾನು ನನ್ನ ಹಳ್ಳಿ ಬಗ್ಗೆ ಹೇಳಬೇಕು ಅಂತ ನನ್ನ ಹಳ್ಳಿಯಲ್ಲಿ ಇರುವಂಥ ಎಲ್ಲ ಜನರೂ ಸಹ ಇವರೆಲ್ಲ ಕೃಷಿಗೆ ಅವಲಂಬನೆ ಆದವರು ಈ ಎಲ್ಲ ಜನರು ಕೃಷಿಯಲ್ಲಿ ಕೃಷಿಗಾಗಿ ಆಮೇಲೆ ಕೆಲವೊಬ್ಬರು ಕಾರ್ಮಿಕರಾಗಿ ಇನ್ನು ಕೆಲ್ವೊಬ್ರು ಚಾಲಕರಾಗಿ ಈ ಥರ ಈಗ ಆಟೋ ಚಾಲಕರಾಗಿ ಟ್ಯಾಕ್ಟರ್ಗಳ ಚಾಲಕರಾಗಿ ಹಳ್ಳಿ ಅಂತ ಬಂದರೆ ಎಲ್ಲ ಕೃಷಿಗೆ ಸಂಬಂಧಪಟ್ಟಿರುತ್ತೆ ಕೃಷಿಯಲ್ಲಿ ಮೇನ್ ಆಗಿ ಏನು ಬೇಕು ಟ್ಯಾಕ್ಟರ್ಗಳು ಬೇಕು ಇವುಗಳನ್ನೆಲ್ಲ ನೋಡ್ಕೊಳ್ಳೋದಾಗಿರಲಿ ಆಮೇಲೆ ಈ ಥರ ನಮ್ಮ ಹಳ್ಳಿಯಲ್ಲಿ ಜನರು ಉದ್ಯಮ ಮಾಡ್ತಾರೆ ಇನ್ನು ಕೃಷಿ ಬಗ್ಗೆ ಹೇಳಬೇಕು ಅಂತ ಅಂದರೆ ನಮ್ಮ ಹಳ್ಳಿಯಲ್ಲಿ ನಾನು ಹೇಳಿದೆ ನಮ್ಮ ಹಳ್ಳಿಯಲ್ಲಿರುವಂತಹ ಜನರು ಸುಮಾರು ಕುಟುಂಬಗಳೆಲ್ಲ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಅದ್ರಲ್ಲಿ ಅವರು ಬೆಳೆಯುವಂತಹ ಏನು ಭತ್ತ ಆಗಿರ್ಬೋದು ಈ ರೇಷ್ಮೆ ಆಗಿರ್ಬೋದು ರಾಗಿ ಆಗಿರ್ಬೋದು ಶೇಂಗಾ ಆಮೇಲೆ ತೆಂಗು ಜೋಳ ಅಡಿಕೆ ಹತ್ತಿ ಇದೆಲ್ಲ ಬಂದುಬಿಟ್ಟು ಇವುಗಳನ್ನು ಇವುಗಳನ್ನು ಬೆಳೆಯನ್ನು ಉತ್ಪತ್ತಿ ಉತ್ಪತ್ತಿ ಮಾಡೋದ್ರಿಂದ ಹಿಡ್ಕೊಂಡು ಉತ್ಪನ್ನ ಮಾಡೋದ್ರಿಂದ ಹಿಡ್ಕೊಂಡು ಅವುಗಳನ್ನು ಶೇರು ಕಟ್ಟೆಗೆ ಹೋಗಿ ಮಾರೋದಾಗಿರಲಿ ಇದೆಲ್ಲ ನಮ್ಮ ಹಳ್ಳಿಯಲ್ಲಿರುವಂಥ ಉದ್ಯಮ ಇನ್ನು ವ್ಯವಹಾರಗಳು ಅಂತ ಅಂದರೆ ಏನು ಮಾರಾಟ ಮಾಡೋದಾಗಿರಲಿ ಈ ದಿನಸಿ ಅಂಗಡಿ ಕೆಲ್ವೊಬ್ರು ದಿನಸಿ ಅಂಗ್ಡಿಗಳನ್ನ ಹಾಕೊಂಡಿರ್ತಾರೆ ದಿನಸಿ ಅಂಗಡಿ ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಅಂಗಡಿಗಳು ಕೃಷಿಗೆ ಸಂಬಂಧ ಪಟ್ಟ ಕಿರಾಣಿಗಳು ಕಿರಾಣಿ ಅಂಗಡಿ ಅಂತ ಹೇಳ್ತಾರೆ ಕಿರಾಣಿ ಅಂಗಡಿಗಳಲ್ಲಿ ಈಗ ಬೇರೆ ಊರಿಗೆ ಬೇರೆ ಪಟ್ಟಣಕ್ಕೆ ಹೋಗಿ ಖರೀದಿ ಮಾಡುವಷ್ಟು ಸಮಯ ಸಮಯ ಇಲ್ದೇ ಇರುವಾಗ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ತಮ್ಮದೇ ಆಗಿ ಸ್ವಂತವಾಗಿ ತಮ್ಮ ಹಳ್ಳಿಯಲ್ಲೇ ಒಂದು ಸಣ್ಣ ಪುಟ್ಟ ಅಂಗ್ಡಿಗಳನ್ನ ಇಟ್ಕೊಂತಾರೆ ಈ ಅಂಗಡಿಗಳಿಂದ ಅವ್ರಿಗೆ ಮುಂದೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗಲಿ ಮುಂದೆ ಮಕ್ಕಳು ಈ ಥರ ಅವರಿಗೆ ಒಳ್ಳೇದಾಗಲಿ ಅಂತ ಅಂದು ಅಂಗಡಿ ಆಗಿರ್ಬೋದು ಈ ಇಲ್ಲಾಂದರೆ ಈ ಚಾಲಕರಾಗಿ ಆಟೋ ಚಾಲಕರಾಗಿ ವರ್ಕ್ ಮಾಡ್ತಾರೆ ನಮ್ಮ ಹಳ್ಳಿಯಲ್ಲಿ ಆಮೇಲೆ ಮತ್ತೆ ಹೇಳಬೇಕು ಅಂತ ಅನ್ನು ನಮ್ದು ಬಂದುಬಿಟ್ಟು ತೆಂಗು ಕಲ್ಪವೃಕ್ಷದ ತವರೂರು ನಮ್ಮದು ಇಲ್ಲಿ ತೆಂಗುಗಳನ್ನು ಅಂತ ತೆಂಗಿನಕಾಯಿ ಎಳನೀರು ಎಳ್ನೀರು ಮಾರೋದಾಗಿರಲಿ ಎಳ್ನೀರನ್ನ ಹರಿಯೋದು ಮಾರೋದು ಇದೆ ಅವರೇ ಹೋಗಿ ಖುದ್ದಾಗಿ ಅವರೇ ಹೋಗಿ ಮಾರೋದು ಆಮೇಲೆ ಹೂಗಳನ್ನು ಹೂಗಳ ತೋಟ ಹೂಗಳನ್ನು ಬೆಳೆಯೋದು ಹೂಗಳನ್ನು ಮಾರುಕಟ್ಟೆಯಲ್ಲಿ ಮಾರೋದು ಈ ಥರ ಉದ್ಯಮಗಳು ಆಮೇಲೆ ಈ ಥರ ವ್ಯವಹಾರಗಳು ನಮ್ಮಲ್ಲಿ ಕಂಡು ಬರ್ತಾವೆ